ಹಲೋ ಟೈಲರ್ ಅಂಗಡಿ ಟೈಲರ್ ಶಾಪಲ್ಲಾ ಹೌದು ಎಂತ ಗೊತ್ತುಂಟಾ ನಮಗೆ ಒಂದು ದೀಪಾವಳಿಗೆ ನಾವು ಸ್ಕೂಲಿಂದ ಮಾತಾಡುದು ದೀಪಾವಳಿಗೆ ನಮಗೆ ನಾವು ಟೀಚರ್ಸ್ ಹಾಗೇ ನಮಗೆ ಹನ್ನೆರಡು ಸೀರೆ ಸೀರೆ ಮತ್ತು ಬ್ಲೌಸ್ ಎಲ್ಲ ಹೊಲಿದು ಆಮೇಲೆ ಹನ್ನೆರಡು ಸ್ಟಾಫ್ನವರಿಗೆ ಅವರಿಗೆ ಕೂಡ ಇದು ಬೇಕು ಡ್ರೆಸ್ಸೆಲ್ಲಾ ಇದು ಚೂಡಿದಾರ ಚೂಡಿದಾರ ಸ್ಟಾಫ್ನವರಿಗೆಲ್ಲ ಚೂಡಿದಾರ ಮತ್ತು ಸಾರಿ ಬ್ಲೌಸು ಎಲ್ಲ ಹೊಲಿದು ದೀಪಾವಳಿ ಮೊದಲೆಲ್ಲ ವರ್ಕೆಲ್ಲ ಬೇಡ ಸಿಂಪಲ್ ಟೀಚರ್ಸಲ್ಲಾ ಹೌದು ಹೌದು ದೀಪಾವಳಿಗೆ ಮಾಡಿ ಕೊಡ್ತೀರಾ ಆಗ್ಬೋದಾ ಆಯಿತು ನಾವು ನಾವೆಲ್ಲ ಅದರದ್ದು ಅದು ಒಂದು ಬ್ಲೌಸ್ಗೆ ಎಷ್ಟು ಮುನ್ನೂರು ಐವತ್ತು ಮತ್ತು ಫಾಲೆಲ್ಲ ಫಾಲೆಲ್ಲ ಒಟ್ಟು ಡಿಸೈನ್ಸ್ ಬೇಡ ಫಾಲ್ಸ್ ಫಾಲೆಲ್ಲ ಇಡುದು ಒಟ್ಟಿಗೆ ಆದರೆ ಎಷ್ಟು ಆಗ್ತದೆ ಹೌದ ಇದು ತುಂಬ ಜಾಸ್ತಿ ಆಯಿತು ನಿಮ್ಮದು ಸ್ವಲ್ಪ ಜಾಸ್ತಿ ಆಯಿತಾ ಹೌದ ನೀವು ಇಷ್ಟು ಉಂಟಲ್ಲ ಮುನ್ನೂರು ಐವತ್ತಕ್ಕೆ ಮಾಡಿ ಕೊಡಿ ಆಯಿತಾ ಚೂಡಿದ್ ಚೂಡಿದಾರಿಗೆ ಎಷ್ಟು ಫಾಲಿಗೆ ಒಂದು ಮೂವತ್ತು ರೂಪಾಯಲ್ಲಿ ಮುಗಿತದೆ ಫಾಲ್ ಹ್ಞೂ

ಆಯ್ತು ಸ್ವಲ್ಪ ಕಮ್ಮಿ ಮಾಡಿ ಇಷ್ಟು ಇದು ಜಾಸ್ತಿ ಉಂಟಲ್ಲಾ ಹನ್ನೆರಡು ಹನ್ನೆರಡು ಸೀರೆ ಉಂಟಲ್ಲ ಅದು ಕೂಡ ತೊ ಅದು ಕೂಡ ಮುನ್ನೂರು ಐವತ್ತು ಮಾಡಿ ಹನ್ನೆರ್ಡು ಹನ್ನೆರ್ಡು ಕೊಡ್ತೇವಲ್ಲ ನಿಮಗೆ ಅದು ಸ್ವಲ್ಪ ಕಮ್ಮಿ ಮಾಡಿ ನಮ್ಮದು ಕೂಡ ಜಾಸ್ತಿ ಉಂಟಲ್ಲ

ಹ್ಞೂ ಆಯ್ತು ಆಯಿತು ಬೇಗ ಆಯ್ತು ಆಯ್ತು ಓಕ್ ಆಯ್ತು ಆಯ್ತು ಬೇಗ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಹ್ಞೂ ಹ್ಞೂ ಸರಿ ಸರಿ ಹಾಂ